ನಾನು ಎಂಟು ತರ ಎಂಟನೇ ತರಗತಿದಲ್ಲಿ ನಾನು ದೇವ ದೇವನಕ್ಕ ಹೋಗಿದ್ದೆ ನಮ್ಮ ಸ್ಕೂಲ್ದಿಂದ ಕರ್ಕೊಂಡೋಗಿದ್ರು ಸ್ಕೂಲ್ದಿಂದ ಅಂದರ ಎಲ್ಲಾ ವಾ ಫಿಫ್ತ್ ಟು ಟೆಂತ್ ಥನ ಇತ್ತು ಫಸ್ಟಿಗೆ ಬಸ್ನಿಂದ ಕರ್ಕೊಂಡೋಗಿದ್ರು ಅದ್ರಂದು ಬೀದರ ಊರ್ನಿಂದ್ ಹೊರಗೆ ಇತ್ತು ಅಲ್ಲಿಂದ್ರ ಇಷ್ಟು ಕಾಡು ಕಡ ಕಾಡುನೆ ಕಾಡ್ಗಳು ಇದ್ದುವು ಮತ್ತೇನು ಇದ್ದಿಲ್ಲ ಅಲ್ಲಿ ನೋಡೋದೇನಿದ್ದಿಲ್ಲ ಮರೋಲ್ ವೆರೈಟಿಸ್ ಆಫ್ ಹೂವುಗಳಿದ್ದುವು ಅಂದರ ಕೆಸರಿಂದು ಲೋಟಸ್ಗಳು ಅದು ನೋಡೋದು ಅಲ್ಲಿ ಮೇನಿತ್ತು ಮತ್ತಲ್ಲಿ ಗಿಡ ಗಂಟಿ ಭಾಳ ಇದ್ದುರೀ ಭಾಳ ಅಂದ್ರ ಭಾಳ ಎತ್ತ ಎತ್ತ ನೋಡ್ರು ಗಿಡ ಗಂಟಿನೇ ಒಂದು ಅರಣ್ಯ ಇಲಾಖೆ ಇದ್ದಿನಪ್ಲೇನೇ ಅಂತಿತ್ತ ಇತ್ತು ಅಲ್ಲಿ ಮತ್ತು ಸ್ವಲ್ಪ ಆಟ ಆಟಾನು ಇದ್ದುವು ಗಾರ್ಡನಿತ್ತು ಮತ್ತು ಆ ಗಾರ್ಡನ್ದಾಗ ವೆರೈಟಿಸ್ ಆಫ್ ಫ್ಲಾವರ್ಸ್ ಇದ್ದುವು ಹೂವುಗಳಿದ್ದುವ್ ನೋಡೋವು ಮತ್ತೆಲ್ಲ ಏನು ಮಾಡಿಲ್ಲ ಕುಂತಿದೆವು ಊಟ ಮಾಡಿದೆವು ಮತ್ತು ಸ್ಕೂಲ್ ಕಡಿಂದ ಸ್ವಲ್ಪ ಸ್ನಾಕ್ಕ್ಸ್ ಕೊಟ್ಟರು ಅದು ಊಟ ಮಾಡಿದೆವು ಮತ್ತು ನಮ್ಮದು ಫ್ರೆಂಡ್ಸ್ ಜೊತೆ ಆಡಿದೆವು ಆಡಿ ಸುಮಾರು ಮುಂಜಾನೆ ಒಂಬತ್ತಕ್ಕ ಒಯ್ದೀನವರು ಸಂಜೆ ಆರುಕ್ಕ ಹಂಗೆ ತಂದರು ತಂದಿನ ಬಾದು ಮತ್ತೇನು ಮಾಡಿದ್ರಂದ್ರ ಕರ್ಕೊಂಡೋದರು ಫ್ರೆಂಡ್ಸ್ ಜೊತೆ ಹೋಗಿ ಮುಂಜಾನೆ ಹೋಗಿ ಸಂಜೆಗ್ ಬಂದೀನಿ ನಾನು ಏನು ಟಿಫಿನ್ ತೊಗೊಂಡೋಗಿದೆ ಅಂದರ ಚಿತ್ ಚಿತ್ರಾನ್ನ ಲೆಮನ್ ರೈಸು ತೊಗೊಂಡೋಗಿದ್ದೆ ಮತ್ತು ನಮ್ಮ ಸರ್ಸ್ಗಳೇನು ಒಬ್ಬೊಬ್ಬರಿಗೆ ಏನು ಸಜೆಸ್ಟ್ ಮಾಡಿದ್ರಂದ್ರ್ ಯಾರ್ಯಾರೋ ಸಪ್ರೇಟ್ ಸಪ್ರೇಟ್ ಏನೇನು ಏನು ತೊಗೊಂಡ್ ಬರ್ತಿರಿ ನೀವು ಹುಷಾರಾಗಿ ತೊಗೊಂಡು ಬರ್ರಿ ಎಲ್ಲಾ ಒಟ್ಟಿಗೆ ಕುಂತು ಊಟ ಮಾಡ ಮಾಡನ ಅಂತಂತೇಳಿದ್ರು ಮಾಡಿನ ಬಾದು ಊಟ ಮಾಡಿ ಮತ್ತು ನಮ್ಮ ನಮ್ಮ ನಮ್ಮದೆಲ್ಲ ತಂದಿಂದು ನಮ್ಮ ಸರ್ಗಳಿಗೆಲ್ಲ ನಮ್ಮದೆಲ್ಲ ಊಟ ಎಲ್ಲ ಅವ್ರಿಗೆ ಹಂಚ್ತೀವಿ ಅವ್ರು ಉಂಡರು ಅಲ್ಲಿ ಹೊರಗೆ ಹೋಗಿ ಊಟ ಮಾಡೋದೇ ಬೇರೆ ಮನೆಗೆ ಮು ಊಟ ಮಾಡೋದೇ ಬೇರೆ ಛಂದ ಅನಿಸ್ತದ ಇದೇ ಅಲ್ಲೇನು ಹೋಗಿ ಎಂಜಾಯ್ ಮಾಡಿ ಬಂದು ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾ ಯಾವಾಗಲೂ ಹೋಗಿಲ್ಲ ಏಯ್ಟ್ ಸ್ಟ್ಯಾಂಡರ್ಡ್ಗೆ ನಮ್ಮ ತಾಯಿ ತಂದೆ ನನಗೆ ದೇವ ದೇವ್ನಕ್ಕ ಕಳಿಸಿದ್ರು ಅದರ ಬಾದು ಪ್ಯುಸಿಗಿ ಚಾಕೂರ್ಕ ಹೋಗಿದೆವ್ರಿ ಚಾಕೂರ್ಕ ಹೋದರೆ ಅಲ್ಲಿ ಚಾಕೂರ್ ಅಂದರ ಮಹಾರಾಷ್ಟ್ರ ಕಡೆ ಬರ್ತದದು ಅದು ಬಸ್ ಬಸ್ದಿಂದೆ ಹೋಗಿದ್ದೆವು ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಟೀಚ್ ಲೆಕ್ಚರ್ಸು ಎಲ್ಲರು ಇದ್ದರು ಅಲ್ಲಿ ಅವ್ರ ಕಡೆನೇ ಊಟ ಇತ್ತು ಮುಂಜಾನೆ ಬ್ರೇಕ್ಫಾಸ್ಟು ಅವ್ರ ಕಡೆನೇ ಇತ್ತು ಸಂಜೆ ಊಟ ನಾವು ಟಿಫಿನ್ತ್ ಒಯ್ದಿಂದ ಅದು ಊಟ ಮಾಡಿದೆವು ಅವಾಗ ಉಂಬ ಇಷ್ಟು ರಾ ಮುಂಜಾನೆ ಛೇಕ್ ಹಂಗೆ ಬಿಟ್ಟಿದೆವು ಅಲ್ಲಿ ರೀಚ್ಚಾಗ್ಲಾಕ ಚಾಕೂರ್ಕ ರೀಚಾಗ್ಲಾಕ ಒಂಬತ್ತೇನೋ ಒಂಬತ್ತುವರೆ ಹತ್ತಾಗಿತ್ತು ಮುಂಜಾನೆ ಹತ್ತುಕ್ಕೆ ಹೋಗಿ ರೀಚ್ ಆದೆವು ರೀಚಾಗಿನ ಬಾದು ಅಲ್ಲೇನದ ಅಂದ್ರೆ ಆ ಚಾಕೂರು ತಿನ್ಸಿ ಅಡಿ ಮೈಲ್ ತೀನ್ಸೆ ಕರ್ದ್ ಮಾಡಿಂದಿತ್ತು ಗಾಡು ಅದು ನೋಡೋದಿತ್ತು ಸ್ಪೆಷಲ್ ಅಲ್ಲಿ ಏನಂದರ ಅದೇ ಇತ್ತು ಅಲ್ಲೂ ವೆರೈಟೀಸ್ ಆಫ್ ಫ್ಲಾವರ್ಸು ಮತ್ತು ಬೇರೆ ಬೇರೆ ಗಿಡಗಳು ಅವೇ ನೋಡಾವು ಇದ್ದುವು ಅಲ್ಲಿನು ಸ್ವಲ್ಪ ಆಟ ಆಡೋದು ಬಿ ಇತ್ರಿ ಅಲ್ಲೂ ಅದೇ ನೋಡಿ ಬಂದ್ವಿ ಮತ್ತು ಹೈದ್ರಬಾದ್ಕೂನು ಯಾವುದು ಆಟ ಆಡೋಕ್ ಹೋಗಿದೇವು ಮತ್ತು ಹೈದ್ರಾಬಾದ್ಕಂದ್ರ ಡಿಗ್ರಿದಾಗ ಹೋಗಿದೆವ್ರಿ ನಾವು ಡಿಗ್ರಿದಾಗ ಹೈದ್ರಾಬಾದ್ಕಂದ್ರ ಯಾವುದಂದ್ರ ರೈಂಬೋ ರೈಂಬೋ ಅಂತಂತ ಒಂದಿತ್ತು ಅಲ್ಲಿ ಹೋಗಿದ್ದೇವ್ ಅಲ್ಲೂ ಹಿಂಗೆ ಆಟ ಆಡೋವ್ ಇದ್ದುವು ಹೆಚ್ಚು ಹೆಚ್ಚು ವಾಟ್ರ್ ಫಾಲು ಮತ್ತು ಸ್ವಿಮಿಂಗ್ದಾಗ ಆಡೋದು ಹಿಂಗೆಲ್ಲ ಇತ್ತವು ಅಲ್ಲಿಂದ ಸಪ್ರೇಟ್ ಒಂದು ಡ್ರೆಸ್ ಡ್ರೆಸ್ ಕೋಡ್ ಅಂತ ಕೊಡ್ತಾರ ಅದು ತೊಗೊಂಡಿ ಸ್ವಿಮಿಂಗ್ದಾಗ ಆಡೋದು ವಾಟ್ರ್ ಫಾಲ್ನಾಗ ಆಡೋದು ಹಿಂಗೆಲ್ಲ ಆಡೋದಿತ್ತು ಅಂದರ ಅಲ್ಲಿ ಅಲ್ಲಿ ಎಲ್ಲಕ್ಕಿಂತ ಛಂದ ಅಂದರ ನಂಗೆ ಹೈದ್ರಬಾದಾಗ ಅನಿಸದ್ರಿ ಹೈದ್ರಬಾದು ದಿವ್ ದೇವನ ಫಸ್ಟ್ ದಿವ್ ದೇವನ ಆಮ್ಯಾಲ ಹೈದ್ರಬಾದ್ನಾಗ ಅಲ್ಲಿ ಹೋಗಿದ್ದೇವಲ ಅಲ್ಲಿ ಛಂದ ಅನ್ಸ್ಯಾದ ಅಷ್ಟೇ ಮತ್ತು ಅದರ ಬಾದ ಹೋಗಿಲ್ಲ ಇನ್ನು ಅಷ್ಟೇ ಮತ್ತು ಬೇರೆ ಕಡೆ ಕಾಲೇಜ್ದಿಂದ ಇವು ಮೂರು ತಾಲ್ ಮೂರು ಪಿಕ್ಕಿಗ್ ಹೋಗಿದ್ದೇವ್ ಎಲ್ಲಾ ಛಂದ ಅನಿಸ್ಯಾವ್ರಿ ನಮ್ ಅದು ಅಂದರೆ ಎಲ್ಲ ಇತ್ತು ಇತ್ತ ಜಾಗ ಅತ್ತ ಜಾಗ ಎಲ್ಲಾ ಕಡೆನು ನೋಡಿಬಂದ್ರು ಒಂಥರ ಬೇರೆ ಬೇರೆನೇ ಅವ ಮತ್ತು ಚಾಕೂರ್ದಾಗ ಅಂದ್ರ ಏನು ಸ್ಪೆಷಲ್ ಅನಸ್ತು ನನಗೆ ಅಂದರ ನಮ್ಮ ಸ್ಟೇಟ್ ಹೊರಗ್ ಅದ ನಮ್ಮ ಮಹಾರಾಷ್ಟ್ರದ ಆ ಚಾಕೂರ್ದಾಗ ದೂರ ದೂರ ಎಲ್ಲ ನಡಕೋತ ಹೋಗಿ ಬೇರೆ ಬೇರೆ ಅಲ್ಲಿ ಗುಡಿಗಳ್ನು ನೋಡಿದೇವ್ರಿ ನಾವು ಗುಡಿ ಈ ಕಾಡು ಆ ಕಾಡಿನಾಗ ಇದ್ದಿಂದ ಥೋಡೆ ಥೋಡೆ ಏನರ ಎಲ್ಲ ಅವೆಲ್ಲ ನೋಡಿದೇವು ನಂಗ ಭಾಳ ಛಂದ ಅನಿಸ್ತ್ ಪಿಕ್ನಿಕ್ಕಿಗೆ ಹೋಗಿ ಎಂಜಾಯ್ ಮಾಡಿದೇವು ಫ್ರೆಂಡ್ಸ್ ಲೈಫ್ ಬರೋದೆ ಒಂದು ಪೈಕಿ ಫ್ರೆಂಡ್ಸ್ ಸರಿ ಹೋಗೋದೇ ಕಾಲೇಜ್ ಟೈಮಿಗೆ ಅದ್ರ ಬಾದ್ ಹೋಗ್ಲಾಕ ಬರಲ್ಲ